ಮಾನವನ ನಾಗರೀಕತೆಯ ಹಂದರದಲ್ಲಿ ತನ್ನ ಬದಕನ್ನು ಕಟ್ಟಿಕೊಳ್ತಾ ಹೊರಟಾಗ ಅವನ ಜೊತೆಜೊತೆಯಾಗಿ ಅನೇಕ ರೀತಿಯಾದಂತಹ ಸಾಕುಪ್ರಾಣಿಗಳು ಮತ್ತು ಕಾಡುಪ್ರಾಣಿಗಳು ಅವನಿಗೆ ನೆರವನ್ನು ನೀಡ್ತಾ ಬಂದಿದ್ದಾವೆ ಅಂತಹ ಸಾಕುಪ್ರಾಣಿಗಳಲ್ಲಿ ಹಳ್ಳಿಗಳಲ್ಲಿ ಅಥವಾ ಮನೆಗಳಲ್ಲಿ ನಾವು ದನಕರುಗಳನ್ನು ಎಮ್ಮೆ ಎತ್ತು ಕುರಿ ಕೋಣ ಮೇಕೆ ಮೊಲ ನಾಯಿ ಇತ್ಯಾದಿಗಳನ್ನು ಸಾಕ್ತಾ ಹೋಗ್ತೇವೆ ನಾನೂ ಒಬ್ಬ ರೈತನ ಮಗನಾಗಿರೋದರಿಂದ ನನಗೆ ಸಾಕುಪ್ರಾಣಿಗಳಂದರೆ ಬಹಳ ಇಷ್ಟ ನನ್ನ ಮನೆಯಲ್ಲಿ ಎತ್ತುಗಳು ಮತ್ತು ಹಸುಗಳು ಸಾಕಷ್ಟು ಹಸುಗಳಿದ್ದವು ಅವುಗಳನ್ನು ನಾನು ಭಾಳ ಚೆಂದ ನೋಡಿಕೊಳ್ತಾ ಇದ್ದೆ ಯಾಕಾಗಿ ಆ ಸಾಕುಪ್ರಾಣಿ ನನ್ಗೆ ಇಷ್ಟ ಆಯಿತು ಅಂತೇಳಿದರೆ ನಮ್ಮ ಮನೇಲ್ಲಿ ಒಂದು ಹಸು ಇತ್ತು ಆ ಹಸುವನ್ನು ನಾವು ವ್ಯವಸಾಯಕ್ಕೂ ಸಹ ಎತ್ತಿನ ಜೊತೆಯಲ್ಲಿ ಬಳಸ್ತಾ ಇದ್ವಿ ಅದು ಎಷ್ಟು ಚೆಂದ ಅಂತೇಳಿ ಎತ್ತಿಗಿಂತಲೂ ಚೆಂದ ನಮ್ಮ ಹೊಲಗದ್ದೆಗಳಲ್ಲಿ ಉಳುವಾಗ ನೇಗಿಲು ಹೊಡೆಯುವಾಗ ಕುಂಟೆನಂಟೆ ಹೊಡೆಯುವಾಗ ನನಗೆ ಬಹಳ ಇಷ್ಟವಾದಂಥ ಒಂದು ಹಸು ಅದನ್ನು ನಾವು ರತ್ಮಿ ಅಂತೇಳಿ ಕರಿತಾ ಇದ್ವಿ ಆ ಹಸು ಎಷ್ಟರ ಮಟ್ಟಿಗೆ ನಮ್ಮ ಬದುಕಿಗೆ ಉಪಯೋಗ ಆಗಿತ್ತು ಅಂತೇಳಿದ್ರೆ ಆ ಹೊತ್ತಿನ ವ್ಯವಸಾಯದ ಬದುಕಿನಲ್ಲಿ ಬಡತನದ ಬದುಕಿನಲ್ಲಿ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲದೇ ಇರೋ ಕಾರಣದಲ್ಲಿ ವ್ಯವಸಾಯದ ಬಾಡಿಗೆಯ ರೂಪದಲ್ಲಿ ಹಸುವನ್ನು ಕರ್ಕೊಂಡು ಹೋಗಿ ಹೊಲದಲ್ಲಿ ನೇಗಿಲು ಊಳೋದು ಹಣ ತಂದು ಫೀಸ್ ಕಟ್ಟಿದಂಥ ನೆನಪಿದೆ ಜೊತೆಗೆ ಒಮ್ಮೆ ನನಗೆ ಬಹಳ ದುಃಖಕರದ ಸಂಗತಿ ಅಂತೇಳಿದರೆ ಇಡೀ ದಿನ ನಾನು ಕುಂಟೆಯನ್ನು ಹೊಡ್ಡು ಹೊಡ್ಡು ಹೊಡ್ಡು ಅದನ್ನ ಮನೆಗೆ ಕರ್ಕಂಬಂದು ರಾತ್ರಿ ಮಲಗಿದಾಗ ಅದು ದೈವಾನುಗ್ರಹನೋ ಏನೋ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದೆನೆ ಅದು ಬೆಳಗಾಗೋದ್ರೊಳಗಾಗಿ ಒಂದು ಹಸುವಿಗೆ ಜನ್ಮ ಕೊಟ್ಟಿತ್ತು ಯಾವಾಗ ಗರ್ಭ ಧರಿಸಿತ್ತು ಅದು ಹೆಂಗಾಗಿತ್ತು ಅಂತ ನಾವು ನೋಡ್ಕಂಡೇ ಇರಲಿಲ್ಲ ಆ ಕರುವನ್ನು ನೋಡಿದಾಗ ನನಗೆ ಬಹಳಷ್ಟು ವ್ಯಥೆ ಆಯಿತು ನಾವೆಂಥ ಕಟುಕರಿದ್ದೀವಿ ಮನುಷ್ಯರು ಒಂದು ಪ್ರಾಣಿ ನಮ್ಮ ಜೊತೆ ಇದ್ದರೂ ಸಹ ಅದರ ಚಲನವಲನಗಳನ್ನು ಅದರ ದೇಹದಲ್ಲಾಗೋ ಬದಲಾವಣೆಗಳನ್ನು ಅದು ನಮಗೆ ಮಾಡಿದ ಉಪ್ಕಾರವನ್ನು ಒಂದೊಂದು ಸಾರಿ ಮರ್ತುಬಿಡ್ತೀವಲ್ಲ ಅಂತೇಳಿ ಬೇಜಾರು ಆಯಿತು ಆದರೆ ಆ ಮಗುವನ್ನು ಬಹಳ ಮುದ್ದಿನಿಂದ ಸಾಕ್ತಾ ಇದ್ದೆ ನಾನು ಬೆಳಿಗ್ಗೆ ಮತ್ತು ಸಂಜೆ ಹಾಲು ಹಿಂಡುವಾಗ ನಾನೇ ಖುದ್ದು ಆ ಕರುವನ್ನು ಇಟ್ಟುಕೊಂಡು ಹಾಲು ಹಿಂಡಿಕೊಂಡು ಬರ್ತಾ ಇದ್ದೆ ಕರು ಅಮ್ಮನ ಹತ್ತಿರ ಹಾಲು ಕುಡ್ದ ಮೇಲೆ ನಾನು ಒಂದು ವೇಳೆ ಆ ಕರುವನ್ನು ಕಟ್ಟಿ ಹಾಕದೇ ಇದ್ದರೆ ನಾನು ಊರಿನ ಬೀದಿಗಳಲ್ಲಿ ಮನೆಗಳ ಹತ್ತಿರನೋ ಬಸ್ ಸ್ಟ್ಯಾಂಡ್ ಕಡೆನೋ ಹೊಲದ ಕಡೆನೋ ಹೊರಟ್ರೆ ಆ ಹಸು ನಾನು ಆ ನಾನು ಆ ಹಗ್ಗಕ್ಕೆ ಕರದ್ದು ಕಟ್ಟದೇ ಇರಲಿ ಹಗ್ಗ ಹಿಡ್ಕೊಳ್ಲಿ ಬಿಡಲಿ ಅದು ನನ್ನ ಜೊತೇನೆ ಬಂದುಬಿಡೋದು ಯಾವ ನೆಂಟರ ಮನೆ ಹತ್ತಿರ ಹೋದ್ರು ಏನಪ್ಪ ನೀನು ಒಬ್ಬನೆ ಬಾ ಅಂತೇಳಿದರೆ ಹಸು ಕರ್ಕೊಂಬಂದಿದ್ಯಲ್ಲ ಅಂತ ಹೇಳೋರು ಅಂದರೆ ಅಷ್ಟರ ಮಟ್ಟಿಗೆ ಆ ಹಸು ನನ್ನ ಒಂದು ಪೋಷಣೆಯಿಂದಲೋ ನನ್ನ ಮೇಲಿನ ಅಭಿಮಾನದಿಂದಲೋ ಅಥವಾ ನಾನು ಅದ್ರ ಜೊತೆ ಇದ್ದಂಥ ಒಡನಾಟದ ಕಾರಣಕ್ಕಾಗಿ ಅದು ನನಗೆ ಒಂದು ಮಗುನ ಥರ ನಮ್ಮ ಮನೆಯ ಒಬ್ಬ ಸಾಕು ಮಗುವಿನ ಥರನೆ ನನ್ನ ಜೊತೆ ಇರ್ತಾ ಇತ್ತು ಅಂತಹದ್ದನ್ನು ಭಾಳ ಖುಷಿಯಿಂದ ನಾನು ಸಾಕ್ತಾ ಇದ್ದೆ ಭಾಳ ಖುಷಿಪಡ್ತಾ ಇದ್ದೆ ಇತ್ತೀಚಿಗೆ ತಾನೆ ಈ ಒಂದು ಘಟನೆಯನ್ನು ನಾನೊಂದು ಉಪನ್ಯಾಸದಲ್ಲು ಸಹ ಹೇಳ್ಕೊಂಡಿದ್ದೆ ಸಾಕುಪ್ರಾಣಿಗಳು ಮನೆಯಲ್ಲಿರುವ ವ್ಯಕ್ತಿಗಳಷ್ಟೇ ಪ್ರೀತಿ ವಿಶ್ವಾಸವನ್ನು ಕೊಡ್ತಾವೆ ಅದಕ್ಕೆ ಒಳ್ಳೆಯ ನಂಬಿಕೆಗೆ ಅರ್ಹವಾದ ಪ್ರಾಣಿಗಳಂತೇಳಿದ್ರೆ ಹಸು ಕುರಿ ಮೇಕೆ ನಾಯಿ ಮೊಲ ಗಿಳಿ ಇತ್ಯಾದಿ ಅಂತೇಳಿ ಅಂಥವುಗಳಲ್ಲಿ ಮತ್ತೊಂದು ನಾನೇ ಸಾಕಿದಂತಹ ಆ ಹಸೂನ ಆಗ ಹೋರಿ ಕರು ಏನಿತ್ತಲ್ಲ ಅದು ಬೆಳೆದು ದೊಡ್ಡದಾದ ಮೇಲೆ ನನ್ನ ಮಗನ ಒಂದು ನಾಮಕರಣ ಸಂದರ್ಭ ಜೊತೆಗೆ ಅವನ ಕೂದಲನ್ನು ರಾಘವೇಂದ್ರ ಸ್ವಾಮಿಗೆ ಮುಡಿ ಕೊಡೋದಕ್ಕೆ ಅಂತೇಳಿ ನಾವೆಲ್ಲರು ಹೊರ್ಡ್ಬೇಕಾಗಿತ್ತು ಆಗ ಆ ಕರುವಿಗೆ ಹುಷಾರಿರ್ಲಿಲ್ಲ ಹುಷಾರಿಲ್ದೆ ಇರೋ ಕರುನಾ ಬಿಟ್ಟೋಗೋದು ಹೇಗೆ ಅಂತೇಳಿ ನಮ್ಮ ತಂದೆ ನಾನು ಕರು ನೋಡ್ಕಂಡು ಮನೆಲಿರ್ತೀನಿ ನೀವಷ್ಟೇ ಹೋಗಿಬರ್ರಿ ಅಂತೇಳಿದರು ಬೆಳಿಗ್ಗೆ ಎದ್ದು ನಾವೆಲ್ಲರು ಶುಚಿರ್ಭೂತರಾಗಿ ಮನೆಮಂದಿಯೆಲ್ಲ ಬಸ್ಗೆ ಅಂತೇಳಿ ನಿಲ್ದಾಣಕ್ಕೆ ಹೊರಡುವ ಸಂದರ್ಭದಲ್ಲಿ ಮನೆಯ ಹೊಸ್ತಿಲಿಗೆ ನಮಸ್ಕಾರ ಮಾಡಿ ಆ ಹಸುವಿಗೆ ನಾನು ನಮಸ್ಕಾರ ಮಾಡಕ್ಕೆ ಹೋದೆ ನಮಸ್ಕಾರ ಮಾಡುವಾಗ ಆ ಹಸು ಕಣ್ಣಲ್ಲಿ ಗಳಗಳಗಳ ಅಂತೇಳಿ ನೀರನ್ನು ಬೀಳಿಸ್ಬುಡ್ತು ನನಗೆ ತಕ್ಷಣ ಅದೇನೋ ಗೊತ್ತಿಲ್ಲ ತಂದೆಗೆ ಹೇಳಿದೆ ಅಪ್ಪಾಜಿ ಇದು ಯಾಕೋ ಕಣ್ಣೀರು ಹಾಕುತ್ತೆ ಬಹುಷಃ ಕಷ್ಟದಲ್ಲಿದೆ ನಾನು ವಾಪಸ್ ಬರೋವರ್ಗೆ ಇದು ಇರುತ್ತೋ ಇಲ್ವೋ ಅಂತೇಳಿ ಪರ್ವಾಗಿಲ್ಲ ಹೋಗೊ ಏನೂ ಪರ್ವಾಗಿಲ್ಲ ಅಂದರು ಆದರೆ ವಿಧಿಲಿಖಿತ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾನು ನನ್ನ ಊರಿನಿಂದ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಬಸ್ಸನ್ನು ಇಳಿದು ನೆಲಕ್ಕೆ ಕಾಲಿಟ್ಟೆ ತಕ್ಷಣ ನಮ್ಮ ತಂದೆಯವ್ರು ಫೋನ್ ಮಾಡಿದರು ನಿನ್ನ ಮುದ್ದಿನ ಕರು ಸತ್ತೋಯಿತು ಅಂತೇಳಿ ನಾನಂತು ಬಹಳಷ್ಟು ಭಾವುಕನಾಗಿದ್ದೆ ನನ್ನ ಹತ್ತಿರದ ಒಬ್ಬ ಬಂಧುವನ್ನು ಕಳ್ಕೊಂಡಷ್ಟೆ ವ್ಯಥೆಪಟ್ಟೆ ಆದರೆ ತಕ್ಷ್ಣಕ್ಕೆ ವಾಪಸ್ ಬರಲಿಕ್ಕಾಗ್ಲಿಲ್ಲ ಅದರ ಕಾರಣಕ್ಕಾಗಿ ನಮ್ಮ ತಂದೆ ಆ ಕರುವನ್ನು ಸತ್ತಾಗ ಬೇರೆಯವ್ರಿಗೆ ಕೊಡದೇ ನಮ್ಮದೇ ಹೊಲದಲ್ಲಿ ಒಂದು ಮರದ ಕೆಳಭಾಗದಲ್ಲಿ ಗುಡಿ ತೋಡಿ ಶವಸಂಸ್ಕಾರವನ್ನೆಲ್ಲ ಮಾಡಿದರು ಈ ಹೊತ್ತಿಗೂ ಸಹ ಆ ಕರುವಿನ ಸಮಾಧಿಗೆ ನಮ್ಮ ಹಿರಿಯರಿಗೆ ಹೇಗೆ ಗೌರವ ಸಲ್ಲಿಸ್ತೀವೊ ಆ ಕರುವಿನ ಸಮಾಧಿಗೆ ನಾವು ಇವತ್ತೂ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಅದನ್ನು ಭಾಳ ಪ್ರೀತಿಯಿಂದ ಗೌರವ ಭಕ್ತಿಯಿಂದ ನೋಡಿಕೊಳ್ತಿದ್ದೇವೆ ಹಾಗಾಗಿ ಸಾಕುಪ್ರಾಣಿಗಳು ಅಂತೇಳಿದರೆ ಕೇವಲ ಮನುಷ್ಯನಿಗೆ ತನ್ನ ಸೇವೆಯನ್ನು ಕೊಡೋದಕ್ಕೆ ಹಾಲನ್ನು ಕೊಡೋದಕ್ಕೆ ದುಡಿಯೋದಕ್ಕೆ ಅಂತಲ್ಲ ಒಂದು ಬಾಂಧವ್ಯದ ಕಾರಣಕ್ಕೆ ಮಾನವೀಯತೆಯನ್ನು ತೋರ್ಸೋದಕ್ಕೆ ಆ ಮೂಕ ಪ್ರಾಣಿಗಳಲ್ಲಿರತಕ್ಕಂತಹ ಕೆಲವು ಒಳ್ಳೆಯ ಗುಣಗಳು ನನಗೆ ಬಹಳ ಇಷ್ಟ ಆಗ್ತಾ ಇದ್ದವು ಹಾಗಾಗಿ ನಾವು ಯಾವತ್ತೂ ಸಹ ಹಸುಗಳನ್ನು ನಾಯಿಗಳನ್ನು ಗಿಳಿಗಳನ್ನು ಮೊಲಗಳನ್ನು ಭಾಳ ಪ್ರೀತಿ ವಿಶ್ವಾಸದಿಂದ ಸಾಕಿದರೆ ಅವು ನಮ್ಮ ಜೊತೆಯಲ್ಲಿ ಒಂದಷ್ಟು ಸಂಬಂಧಗಳ ಗಟ್ಟಿತನವನ್ನು ಮತ್ತು ಬಾಂಧವ್ಯವನ್ನು ಉಳ್ಸ್ಕೊಂಡು ಹೋಗೋದಕ್ಕೆ ಕಾರಣೀಭೂತವಾಗ್ತವೆ ಅನ್ನುವಂಥ ಒಂದು ಅಷ್ಟು ಕಾರಣಕ್ಕಾಗಿ ನಮ್ಮೆಲ್ಲ ರೈತ ಕುಟುಂಬದವ್ರಿಗೆ ನಾನು ಹೇಳೋದು ಇಷ್ಟೇ ನೀವು ಯಾವುದೇ ಯಂತ್ರೋಪಕರಣಗಳ್ನ ಬಳಸಿದ್ರೂ ಸಹ ಮನೆಯಲ್ಲಿ ಒಂದು ನಾಯಿ ಮತ್ತೊಂದು ಹಸುವನ್ನು ಸಾಕಿ ಅವು ನಿಮಗೆ ಒಂದು ರೀತಿಯಲ್ಲಿ ಲಾಭದಾಯಕ ಮತ್ತು ನಮ್ಮನ್ನು ಸೈನಿಕರ ರೀತಿ ಕಾಪಾಡ್ತವೆ ಅಂತ ಹೆಮ್ಮೆಯಿಂದ ಹೇಳ್ತಾ ಬಂದಿದ್ದೇನೆ